ನಾನು ಶಾಲೆಯಲ್ಲಿ ಚಿತ್ತ ನೇಚರ್ ಪ್ರಕೃತಿಯನ್ನು ಬಿಡಿಸುವಂತಹ ಒಂದು ಚಿತ್ರಕಲೆಯನ್ನು ಕಲಿತಿದ್ದೆ ತುಂಬ ಚೆನ್ನಾಗಿ ನಾಜೂಕಾಗಿ ಹಾಕಿದ್ದೆ ಆ ಚಿತ್ರಕಲೆಯಲ್ಲಿ ಜಿಂಕೆ ಮರ ನೀರು ನೀರು ನದಿ ಪಕ್ಷಿಗಳು ಮತ್ತು ಸೂರ್ಯನ ಒಂದು ಮುಂಜಾನೆಯ ಒಂದು ಸೂರ್ಯ ಹುಟ್ಟತಕ್ಕಂಥದ್ದು ಈ ರೀತಿ ಪ್ರಕೃತಿಯ ಒಂದು ಸೊಬಗನ್ನು ಬಿಡಿಸಿತ್ತಿರ್ಕಂತ ಒಂದು ಚಿತ್ರಕಲೆ ನನಗೆ ನೆನಪಾಗುತ್ತಿದೆ ಅದರ ಒಂದು ಸೊಬಗು ಅದರ ಒಂದು ನಾನು ಹಾಕಿರತಕ್ಕಂಥ ಒಂದು ಚಿತ್ರಕಲೆ ಅದು ನಂಗೆ ಈಗಲೂ ನೆನಪಿದೆ ತುಂಬ ಚೆನ್ನಾಗಿ ಹಾಕಿದ್ದೆ ನನಗೆ ಅದರಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ನನಗೆ ಫರ್ಸ್ಟ್ ಪ್ರೈಜ್ ಬಂದಿತ್ತು ಫಿಫ್ತ್ ಸ್ಟ್ಯಾಂಡಡಲ್ಲಿ ಮತ್ತು ಬಹುಮಾನನೂ ಸಿಕ್ಕಿತ್ತು ಒಳ್ಳೆ ರೀತಿ ಆಗಿರತಕ್ಕಂಥ ಚಿತ್ರಕಲೆಗಳನ್ನು ಬಿಡಿಸಿರ್ತಕ್ಕಂತದ್ದು ನನ್ನ ಒನ್ ನನಗೆ ನೆನಪಾಗುತ್ತಿದೆ